ಈಗ ಕ್ರಿಸ್ಮಸ್ ಎಲ್ಲ ಬಂತ್ಗೆ ಈಗ ಹ್ಯಾಂಗ ಮಾಡಾರೀ ನಾವು ಹ್ಞೂ ಬಂತು ಹ್ಯಾಂಗ ಮಾಡ್ತಿ ನೋಡು ಹೇ ನಿಂಬಳಿ ಫೋನ್ ಬಿಲ್ಲೆಲ್ಲ ಫೋನ್ ತಗೋ ಬೆ ತಗೊಳ್ಬೋದದು ದೋಸ್ತ್ ಮಗಾ ರೊಕ್ಕ ಇಲ್ಲ ಏನು ಮಾಡ್ರಿ ಅದಕ್ಕೆ ಪರಿಶಾನಿ ಹೊಂಟದ ಯೇ ಈಗ ಆಫರ್ ಅವಾ ನಿಂಗೆ ದೀಪಾವಳಿದು ಇದು ಕ್ರಿಸ್ಮಸ್ದಾಗೆಲ್ಲ ಆಫರ್ ಅವಾ ನಿಂಗೇನು ಮಾಡೋದಕ್ಕೆ ಕಮ್ನಾಗ ಬರ್ತಾವ ಆ ಆಫರ್ದಾಗ ತಗೋ ನೀ ಅಂದ್ರೆ ಇಲ್ಲಿಗೆ ದೋಸ್ತ್ ರೊಕ್ಕ ಇಲ್ಲಿ ಅಂಬಲ್ ಓಸ್ ಅಂಥೇಳಿದ್ರೆ ಮತ್ತೆ ಆಫರ್ ಅಂತ ಹೇಳ್ತಿ ಇಲ್ಲೆಲ್ಲ ನೀನು ಆಫರ್ ಮಾಡಿ ನೋಡೋದಿಲ್ಲ ಹೆ ನಮ್ಮ ಮಗನಿಗೆ ನಾನು ಆನ್ಲೈನ್ನಾಗ ಇದು ಮಾಡ್ತೀ ಅಂದ್ರೆ ಬೇಡ ಅಂತ ಹೇಳಿದೆ ನಾನು ಅವನಿಗೆ ಬೈದಿದೆ ಸಾಮಾನು ಬರ ಬರ ಬರ್ಲಂತವು ಮಂದಿ ಎಲ್ಲ ಅದಕ್ಕೆ ನಾನು ಆನ್ಲೈನ್ ಬೇಡ ಅಂತ ಅಂದೆ ದೋಸ್ತ್ ಕ್ಯಾನ್ಸಲ್ ಮಾಡಾಕಿದೆ ನಾ ಅಂತಂದ ಅಂದರೆ ಇಲ್ಲೆಲ್ಲ ಅದು ಕನ್ಫರ್ಮ್ ಬರ್ತದ ದೋಸ್ತ್ ನೀನು ನೋಡು ಒಂದು ಸರತಿ ನೋಡು ನೀನು ತಗೊಂಡು ನೋಡು ಅಂತ ನೀನು ತಗೊಂಡು ನೋಡ್ಲಿಕ್ಕೆ ನೋಡು ಆನ್ಲೈನ್ ತರಿಸ್ಕೊ ನಾ ಭೀ ನಿನ್ಗೆ ಸಪೋರ್ಟ್ ಮಾಡ್ತೆ ನೀನು ಆನ್ಲೈನ್ ತರಿಸ್ಕೊ ಅಂತ ಹೇಳಿದ ನೋಡಿದ್ರಾ ಅದೂ ವಿಚಾರ ಮಾಡಿದ ಮತ್ತು ಇಬ್ಬರು ಮೂವರಿಗೆ ಕೇಳಿದ ನಾನು ಕೇಳ್ದ ಮ್ಯಾಲ ಭೀ ಮತ್ತು ಇಲ್ಲ ಆನ್ಲೈನ್ದಾಗ ಚೆಂದ ಬರ್ತವೆ ನೀನು ತಗೋ ನೀನು ಯಾಕೆ ಅಂಜ್ಲತ್ತದಿ ಅಂಜ್ಬೇಡ ಏನು ಭೀ ದೋಖಾ ಪೀಕಾ ಆಗಲ್ಲ ಅದ್ರೊಳಗೆ ನೀನು ತಗೊ ನೀನು ಅಂಜಬೇಡ ನಾವೆಲ್ಲ ತಗೊಂಡಿದ್ದೆವು ನೀನು ತಗೊಂಡು ನೋಡು ಅಂತ ಫಿರ್ ಭೀ ನಂಗೆ ಅಂಜಿಕೆಯಾಗೆ ನಾನು ಅಂಜಿದೆ ಯಾಕೆ ಸುಮ್ಮನೆ ದೋಖಾ ಆಗೋತ್ಕಿನ್ನ ಅವನ ಕಿರಿಕಿರಿ ಯಾರಿಗೆ ಗೊತ್ತಿಲ್ಲ ಗಿತ್ತಿಲ್ಲ ಯಾತಿತಿನ್ ಬರ್ತವೋ ಏನು ಬರ್ತವೋ ಫೋನೇ ಬರ್ತದೋ ಮತ್ತು ಏನಾದ್ರು ಬರ್ತದೋ ನಮ್ಗೇನಕ್ಕೆ ಪುನಃ ಅದು ಮತ್ತು ನಾನು ಮನೆಗೆ ಬಂದು ಮನೆಗೆ ಬಂದು ನೋಡಿ ಮತ್ತು ನಮ್ಮ ಮಗನಿಗೆ ನಾನು ಕೇಳಿದೆ ನಾನು ಮಗ ಹೀಗೆ ಫೋನ್ ಎಂತ ಚಂದವೇ ಬರ್ತವಾ ಆನ್ಲೈನ್ ಥರದ್ರ ಕರಾಬ್ ಬರ್ತವಾ ಮಗ ಭೀ ಇಲ್ಲೆ ಪಪ್ಪಾ ಚೆಂದೇ ಬರ್ತಾವ ಅಂತ ಹೇಳಿದ ನಮ್ಮ ಮಗ ಭೀ ಹೇಳಿದನು ಅದಕ್ಕೆ ನಾನು ಭೀ ಒಂದು ಸರತಿ ನಂಬಿದೆ ನೋಡೋರಿ ತರಿಸ್ಕೊಬೇಕಂತ ಹೇಳಿ ವಿಚಾರ ಮಾಡಿ ತರಿಸ್ದೆ ಇದು ನೆನಪು ಮಾಡಿ ತರಿಸ್ಕೋಳ್ಬೇಕಂತ ಹೇಳಿ ಆರ್ಡ್ರು ಮಾಡಿದೆವಪ್ಪ ಮಗ ಆರ್ಡರು ಮಾಡೋ ಫೋನಿನಾಗ ಫೋನಿನಾಗ ಹಾಕಿ ಆ್ಯಪ್ನಾಗ ಹಾಕಿ ಆರ್ಡ್ರು ಮಾಡು ಮಗಾ ಅಂತ ಹೇಳಿ ಹೇಳಿದೆ ನಮ್ಮ ಮಗಾ ಮಾಡಿದನು ಮಾಡಿದ್ಮೇಲೆ ಬೆ ಮತ್ತು ಎರಡು ದಿನ ಟೈಮ್ ಹಿಡೀತದ್ಕಾ ಎಂಟು ದಿನ ಟೈಮ್ ಹಿಡೀತು ಟೈಮ್ ಹಿಡಿದು ಮೇಲೆ ನಾನು ಮತ್ತು ನೋಡಿದೇವಪ್ಪಾ ಇವತ್ತು ಬರ್ತದೆ ಅಂತ ಹೇಳಿದ್ರೆ ಮೊಬೈಲ್ದಾಗೆಲ್ಲ ಮೆಸೇಜ್ ಬಂದಿತ್ತು ಅವರು ಮೆಸೇಜ್ ಕಳಿಸಿದ್ರು ಇವತ್ತು ಬರ್ತದೆ ಅವತ್ತು ಬರ್ತದೆ ಅಂತ ಹೇಳಿದ ದಿನ ಎಲ್ಲ ಡೇಟ್ ಅದೆಲ್ಲ ಹಾಕಿ ಕಳಿಸಿರು ಕಳ್ಸಿದ ಮೇಲೆ ಮತ್ತೆ ದಿನಕ್ಕೆ ಕಾಯ್ಲತ್ತಿದ್ದೆವು ಹ್ಯಾಂಗ ಬರ್ತದೋ ಎಂಥದ್ದು ಬರ್ತದೋ ಆರ್ಡ್ರು ಮಾಡಿದೆವು ಮತ್ತು ನಮಗೆ ಫೋನೇ ಬರ್ತದೊ ಮತ್ತೆ ಏನಾರ ಬರ್ತದೋ ಅದೇನು ದುಖಾನ್ ಇಲ್ಲ ದುಖಾನ್ ಇದ್ದರೆ ಹೆಂಗಾರ ಇದು ಇರ್ಲಾಕ್ ಅದು ಅಂತ ಹೇಳಿ ಪಸಂದ್ ಮಾಡಿ ತಗೊಳ್ಳೋಕೆ ಬರ್ತಿತ್ತು ಆ ದುಖಾನ್ ಭೀ ಇಲ್ಲಗಾ ಆನ್ಲೈನ್ ತರ್ಸಿದ್ದೆವು ಅಂತ ಹೇಳಿ ನಮ್ಗೆ ಭಾಳ ಡಾಕುದುಕಿ ಹತ್ಯದಾ ಹೆಂಗೆ ಮಾಡಬೇಕು ಹೆಂಗೆ ಇಲ್ಲ ಅಂತ ಆವತ್ತಿನ ದಿನ ಬಂತು ಫೋನ್ ಬಂತು ಹೊ ತಗೊಳ್ತಾ ಅಂಜ್ಕೊಳ್ತಾ ಅಂಜ್ಕೊಳ್ತಾ ಹೋಗಿ ತಗೊಂಡು ನಾನು ಫೋನು ತಗೊಂಡು ಬಂದು ನಮ್ಮ ಮಗನಿಗೆ ಅದ್ರ ದುಡ್ಡು ಕೊಟ್ಟೆ ದುಡ್ಡು ಕೊಟ್ಟು ಅವ್ರಿಗೆ ಬಿ ಕೇಳಿದ್ನ ಇದರ ಪಕ್ಕ ಫೋನ್ ಬರ್ತದಲ್ರಿ ಏನು ಸುಮ್ಮನೆ ಅಂತ ಇಂಥದ್ದು ಹಾಕಿ ಕಳ್ಸಿ ಕೊಡ್ತಾರಾ ಮಂದಿಗೆಲ್ಲ ಉಲ್ಲು ಮಾಡಬೇಕಂತ ಈಗೆಲ್ಲ ಅಂತ ಆಗ್ಲತ್ತಾವ ಅದ್ರಾಗ ಏನು ಭೀ ಇಲ್ಲಲ್ರಿ ಯೆ ಇಲ್ಲ ಅವು ಭೀ ಹೇಳಿದರು ಇಲ್ಲ ಇಲ್ಲ ಹಂಗೆ ಆಗಲ್ದೆ ಏನು ಭೀ ನೀವು ಬೇಫಿಕರ್ ಇರ್ರಿ ನಿಮಗೆ ಏನು ಇದಿಲ್ಲ ಅಂತ ಇಂಥದ್ದು ಕಳಿಸಲ್ಲ ನಿಮ್ಗೇನು ದೋಖಾ ಮಾಡಲ್ರು ನೀವು ಬೇಫಿಕರ್ ತಗೊಂಡು ಹೋಗಿರಿ ಅಂತ ಹೇಳಿದರು ಮತ್ತು ತಗೊಂಡು ಬಂದು ಮನೆಗೆ ಬಂದು ಮತ್ತು ನಮ್ಮ ಮಗನ ಕೇಳಿದೆ ಡಬ್ಬಿ ಬಿಚ್ಚಿ ನೋಡೋ ಮಗಾ ಇದೇನಾ ಡುಬ್ಲಿಕೇಟ್ ಅದಾ ಏನೋ ಒರ್ಜಿನಲ್ ಅದ ಇದು ಹ್ಯಾಂಗದ ನಮ್ಗೆ ಭೀ ಗೊತ್ತಾಗಬೇಕಲ್ಲ ಸುಮ್ಮ ಸುಮ್ಮನೆ ಮತ್ತು ತಗೋ ತರಿಸಿದೆವು ರೊಕ್ಕ ಕೊಟ್ಟು ಬಂದ್ಮೇಲೆ ನಾವು ಅದು ಖರಾಬದೋ ಚೆಂದ ಅದೋ ನೋಡುವಂತೆ ಹೇಳಿ ನಮ್ಮ ಮಗಾ ಕೈಲಿ ಡಬ್ಬಿ ಬಿಚ್ಚಿ ಹರ್ಸೋಕೆ ಹರ್ಸಿ ನೋಡ್ದೆ ಮೇಲೆ ಫೋನೆ ಇತ್ತು ಫೋನ್ ನೋಡಿದೆವು ಜರಾ ಚೆಂದ ಕಾಣಿಸ್ತು ಎಲ್ಲ ಚೆಕ್ ಮಾಡಿದ ಕ್ಯಾಮ್ರ ಚೆಕ್ ಮಾಡಿದ ಕ್ಯಾಮ್ರ ಭೀ ಭಾರಿ ಭಾರಿ ಭಾರಿ ಬಂತು ಆಮೇಲೆ ಹಾಡು ಚೆಕ್ ಮಾಡಿದ ಹಾಡು ಭೀ ಚೆಂದ ಚೆಂದ ಬಂದವು ಎಲ್ಲ ಫೋನ್ನಾ ಒಳಗೆ ಏನೇನು ಅದ ಎಲ್ಲ ಚೆಕ್ ಮಾಡಿದ ಎಲ್ಲ ಚೆಂದ ಅದ ಪಪ್ಪಾ ಅಂತ ಹೇಳ್ದು ಇವತ್ತಿಗೆ ತಗೊಂಡು ನಾವು ಎರಡು ವರ್ಷದ ಮ್ಯಾಲ ಆಯಿತು ಎಲ್ಲನೇ ಚೆಂದ ಅದ ಏನೇನು ಫೋನ್ಗೆ ಏನೇನು ಆಗಿಲ್ಲ ಫೋನ್ ಮಾತ್ರ ಭಾಳ ಭಾರೀ ಕಳಿಸ್ಯಾರ ಆನ್ಲೈನ್ ತಗೊಳ್ಬೇಕು ಆನ್ಲೈನ್ ತಗೊಂಡು ಭೀ ಅನುಭವ ಆಯ್ತಪ್ಪ ಈಗ ನಮ್ಮ ಚಾನ್ಸ್ ಸಿಕ್ಕಿತು ಅನ್ನೋ ಫೋನ್ರಾ ಚಾನ್ಸ್ ಸಿಕ್ತು ನಾ ಅಂಜಿ ಅಂಜಿಕೆ ತಗೊಂಡಿದ್ದಕ್ಕಾ ನಮ್ಗೆ ಟೈಮ್ ಉಳೀತು ಭಾಳ ನಾವು ತಗೊಂಡಿದ್ದಕ್ಕಾ ನಮಗೆ ಆನ್ಲೈನ್ ತರ್ಸಿದ್ಕೆ ನಮಗೆ ಒಳ್ಳೆದಾಗ್ಯದ ಅದ್ಕೆ ನನ್ಗೆ ಖುಷಿ ಆಗಿದೆ ಮತ್ತೆ ನನಗೆ ಕಮ್ಮಿನಾಗ ಬಂದಿದೆ ನಾವು ಹೊರಗೆ ಮಾರ್ಕೆಟಲ್ಲಿ ತಗೊಳ್ಬೇಕಾದ್ರೆ ಇಪ್ಪತ್ತು ಸಾವಿರ ಬೇಕು ಅದೇ ನನಗೆ ಈಗ ಹತ್ತು ಸಾವಿರ ರೂಪಾಯ್ದಾಗ ಹತ್ತು ಹನ್ನೆರಡು ಸಾವಿರ ರೂಪಾಯ್ದಾಗ ನನಗೆ ಫೋನ್ ಬಂದಿದೆ ನನಗೆ ನಮ್ಮ ದೋಸ್ತ್ ಭಾಳ ಹೆಲ್ಪ್ ಮಾಡಿದ ನನ್ನ ದೋಸ್ತ್ ಹೇಳಿ ನಾ ಅದಕ್ಕೆ ನಾನು ಆನ್ಲೈನ್ ಮೇಲೆ ನಂಬಿಲ್ಲ ಅದ್ರದ್ದು ಭೀ ನಂಗೆ ನಮ್ಮ ದೋಸ್ತ್ರವ್ರ ಮಾತೆಲ್ಲ ಕೇಳಿ ನಾನು ಆನ್ಲೈನ್ ತರ್ಸ್ಕೊಂಡೆ ಅದಕ್ಕೆ ನನಗೆ ದುಡ್ಡು ಭೀ ಸೇವ್ ಆಗಿದೆ ದುಡ್ಡು ಭೀ ನನಗೆ ಉಳಿತಾಯ ಆಗಿದೆ ನನಗೆ ಚೆಂದ ಭೀ ಆಗಿದೆ ಫೋನ್ ಭೀ ಸರ್ವಿಸ್ ನನ್ಗೆ ಒಳ್ಳೆ ನನ್ನ ಸರ್ವಿಸ್ ಸರ್ವಿಸ್ ಕೊಟ್ಟಿದೆ ಅದಕ್ಕೆ